ನನ್ನ ನೆಚ್ಚಿನ ಆಟ ಯಾವುದಂದರೆ ಬ್ಯಾಟ್ಮಿಟನ್ ಹಾಗೂ ತ್ರೋಬಾಲ್ ನನಗೆ ಆಡೋದು ಇಷ್ಟ ಯಾಕಂದರೆ ಅದೊಂದು ಅಂದರೆ ಆಕ್ಟಿವಿಟಿ ಆದಾಗು ಇರ್ತದೆ ಮತ್ತು ಆಟ ಆಡೋದ್ರಿಂದ ನಮ್ಮ ಎನರ್ಜಿಟಿಕ್ ಆಗಿ ಕೂಡ ಇರ್ತಿವಿ ನಾವು ಮತ್ತು ನಮ್ಮ ಹೆಲ್ತ್ಗೆ ಕೂಡ ಒಳ್ಳೆದು ಆಟ ಆಡೋದು ಬ್ಯಾಟ್ಮಿಟನ್ ಆಟ ಆಡೋದಂದರೆ ತುಂಬ ಇಷ್ಟ ತ್ರೋಬಾಲ್ ಕೂಡ ಅದೇ ಆಡೋದರಿಂದ ಸ್ವಲ್ಪ ನಮ್ಮ ದೇಹಕ್ಕೆ ವ್ಯಾಯಾಮ ಆದಾಗು ಆಗ್ತದೆ ಹಾಗೆ